ಹಾಂ ಹೇಳಿ ಸರ್ ಏನಾಗಬೇಕಿತ್ತು ಹಾಂ ಸರ್ ಹಾಂ ಸರ್ ಎಷ್ಟು ಜನ ಇದ್ದೀರಾ ಸರ್ ನೀವು ಹಾಂ ಸರ್ ನಿಮಗೆ ಇಪ್ಪತ್ತೊಂದು ಸೀಟ್ ಹಾಂ ಸರ್ ಹೇಳಿ ಹಾಂ ನಿಮಗೆ ಎಷ್ಟು ದಿವಸಕ್ಕೆ ಬೇಕು ಸರ್ ಹಾಂ ಸರ್ ಹಾಂ ಸರ್ ಇಲ್ಲಿ ಹೋಗ್ಬೌದು ಸರ್ ನಿಮಗೆ ಇಲ್ಲಿ ಕೆಲವು ಪ್ಲೇಸ್ಗಳಿದೆ ಸರ್ ಸ್ಥಳಗಳಿವೆ ಹಾಂ ಸರ್ ಮಂಗಳಾದೇವಿ ದೇವಸ್ಥಾನ ಇದೆ ಹಾಗೇ ಅಲ್ಲಿ ಕುದ್ರೋಳಿ ಬದಿಯಲ್ಲಿ ಗೋಕರ್ಣನಾಥೇಶ್ವರ ಟೆಂಪಲ್ ಇದೆ ಹಾಗೂ ಬೀಚ್ ಇದೆ ಸರ್ ಅಲ್ಲಿಗೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಎಷ್ಟು ದಿವ ಎರಡು ದಿವಸಕ್ಕೆ ಸರ್ ಹಾಂ ಸರ್ ನಿಮಗೆ ಹನ್ನೆರು ಇಪ್ಪತ್ತೊಂದು ಸೀಟಿದ್ದಾದ್ರೆ ಸರ್ ನಿಮಗೊಂದು ಹನ್ನೆರಡು ಸಾವಿರ ಬೀಳ್ತದೆ ಸರ್ ನಿಮಗೆ ಎರಡು ದಿವಸಕ್ಕಾದರೆ ಇಪ್ಪತ್ತ್ನಾಲ್ಕು ಸಾವಿರ ಆಗ್ತದೆ ಸರ್

ಹಾಂ ಅದನ್ನೆಲ್ಲ ನಾವು ಹೇಳಿ ಕೊಡ್ತೇವೆ ಸರ್ ನೀವು ಅದು ಹಾಂ ಸರ್ ಕರ್ಕೊಂಡು ಹೋಗ್ತೇವೆ ಸರ್ ನೀವು ಅಲ್ಲಿ ಮತ್ತೆ ಹೇಳಿ ಮಾಡಿ ಕೂತ್ಕೊಳ್ಬೌದು ಸರ್ ನಿಮಗೆ ಡ್ರೈವ್ ಹಾಂ ಸರ್ ಆಯಿತು ಸರ್ ಆಯಿತು ಸರ್ ನಾವು ನಮ್ಮ ಡ್ರೈವರ್ ಹತ್ತಿರ ಹೇಳ್ತೇವೆ ಸರ್ ನಿಮ್ಮನ್ನು ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಹಾಗು ನಿಮಗೆ ಅಲ್ಲಿ ಯಾವುದೇ ಯಾವ ರೀತಿಯ ಹತ್ತಿರದ ಸ್ಥ ಒಳ್ಳೆ ಒಳ್ಳೆಯ ಸ್ಥಳಗಳಿವೆ ಸರ್ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅವರು ಕರ್ಕೊಂಡು ಬರ್ತಾರೆ ಉಡುಪಿಗೆ ಆಗೋದಿಲ್ಲ ಸರ್ ನಿಮಗೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡದ ಒಳಗೆ ನಿಮಗೆ ಆಗ್ತದೆ ಸರ್ ಇರ್ಬೌದು ಸರ್ ಆಯಿತು ಸರ್ ಕರ್ಕೊಂಡು ಹೋಗ್ತೇವೆ ಸರ್ ನೀವು ನಿಮ್ಮ ಬುಕ್ಕಿಂಗನ್ನು ನಮಗೆ ಹೇಳಿ ಸರ್ ಯಾವಾಗ ಮಾಡ್ಬೇಕು ಅಂತ ನಾವು ಆವತ್ತು ಮಾಡ್ತೇವೆ ಸರ್ ಆಯಿತು ಸರ್ ಓಕೆ ಸರ್ ಆಯಿತು ಸರ್ ನೀವು ನಿಮ್ಮ ಎಡ್ವಾನ್ಸ್ ಬುಕ್ಕಿಂಗನ್ನು ಮಾಡಿದ್ದೀರಾ ಸರ್ ಆಯಿತು ಸರ್ ತ್ಯಾಂಕ್ ಯು ಸರ್